ಯಾ ಹಾಂ ಮೇರಿಯವರಾ ಹ್ಞೂ ಊಟ ಆಯ್ತಾ ಮಕ್ಕಳದ್ದೆಲ್ಲ ಆಯ್ತಾ ಊಟ ಹಾಂ ಏನು ಸಮಾಚಾರ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಏನಾದ್ರು ನಿಮ್ಮ ಹಾಂ ಹಾಂ ಹೇಳಿ ಹೇಳಿ ಏನು ಹೇಳಿ ಎಲ್ಲಿ ಊಟದ ಹಾಲ್ ಅಲ್ಲಾ ಹಾಂ ಯಾಕೆ ಕ್ಲಾಸಲ್ಲೇ ಕೊಡ್ತಾ ಇದ್ರಲ್ಲ ಇವತ್ತು ಯಾಕೆ ಅಲ್ಲಿ ಕೊಟ್ರಾ ನೀವು ಹಾಂ ಹಾಂ ಸರಿ ಸರಿ ನಾಳೆಯಿಂದ ಅವರಿಗೆ ಸ್ವಲ್ಪ ಹೇಳೋಣ ಬಿಡಿ ಹಾಂ ಮತ್ತೇನು ಹ್ಞೂ ಹ್ಞೂ ಹಾಂ ಆಯ್ತು ಆಯ್ತು ಮಧ್ಯಾಹ್ನ ಒಬ್ಬ ಒಬ್ರನ್ನು ಅಲರ್ಟ್ ಮಾಡೋಣ ಬಿಡಿ ಊಟ ಆದ ಮೇಲೆ ಮಕ್ಕಳು ಶಿಸ್ತಾಗಿ ಬಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ತ ಇದ್ದಾರಾ ವರ್ಕ್ ಮಾಡ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ಅಂತ ಇದು ಮಾಡೋಕ್ಕೆ ಆ ಟೀಚರ್ಸ್ನ ನಾನು ಅಲಾರ್ಟ್ ಮಾಡ್ತೀನಿ ನೆಕ್ಸ್ಟು ಆ ಥರ ಆಗದೇ ಇರೋ ಥರ ನಾವು ನೋಡ್ಕೊಳೋಣ ಆಯ್ತಾ ಮತ್ತೆ ಕ್ಲಾಸ್ ರೂಮಲ್ಲಿ ಇನ್ನೇನು ತೊಂದರೆ ಇದೆಯಾ

ಸರಿ ಸರಿ ಆ ಕಿಟಕಿ ಬಾಗ್ಲುಗಳ ಅದು ನನಗೂ ನನ್ನ ಗಮನಕ್ಕೂ ಬಂದಿದೆ ಅದು ಈಗ ನಾವು ದಾನಿಗಳನ್ನ ಹಿಡ್ದಿದೀವಿ ಅವರು ಬಂದು ಕಿಟಕಿ ಬಾಗ್ಲುಗಳನ್ನೆಲ್ಲ ಕರೆಕ್ಟಾಗಿ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನಾನು ಗಮನಿಸಿರೋ ಥರ ಬೇರೆ ಟೀಚರ್ಸ್ ಹೇಳಿರೊ ಪ್ರಕಾರ ಈಗ ಬೆಂಚುಗಳೆಲ್ಲ ಸ್ವಲ್ಪ ನಟ್ಟು ಬುಲ್ಟೆ ಬೋಲ್ಟೆಲ್ಲ ಲೂಸಾಗಿ ಸ್ವಲ್ಪ ಅಲ್ಲಾಡ್ತಾ ಇದೆ ಮಕ್ಕಳಿಗೆ ಹಾಂ ಕೂತ್ಕೊಳ್ಳೋಕ್ಕೆ ಮತ್ತೆ ಬರಿಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಅದನ್ನು ಎಲ್ಲ ಈಗ ಆದಷ್ಟು ಬೇಗ ರೆಡಿ ಮಾಡ್ತಾ ಇದ್ದೀವಿ ಹಾಂ ಮತ್ತೇನು ಈಗ ಹ್ಞೂ ಬೇಗ ಐ ಸಿ ಈಗಾಗಲೇ ಅವರಿಗೆ ಮತ್ತೆ ಕಾ ಕಾಲ್ ಮಾಡಿದ್ದೀನಿ ಅವ್ರಿಗೆ ಆ ಬಂದು ಇನ್ನೊಂದು ಎರ್ಡು ದಿನ ಅಷ್ಟರಲ್ಲಿ ಅದನ್ನೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಇನ್ನೂ ಒಂದ್ಸಲ ಫಾಲೋ ಅಪ್ ಮಾಡ್ತೀನಿ ಮತ್ತೆ ನೀವು ಅಷ್ಟೇ ಕ್ಲಾಸ್ ನಡೆಯುವಾಗ ಮಕ್ಕಳನೆಲ್ಲ ಹೊರಗಡೆ ಬಿಡೋಂಥದ್ದು ಬ್ರೇಕ್ ಟೈಮಲ್ಲಿ ಬಿಟ್ಟು ಬೇರೆ ಯಾವ ಟೈಮಲ್ಲೂ ಮಕ್ಕಳು ಹೊರಗಡೆ ಬರಬಾರ್ದು ಮತ್ತೆ ಅಡ್ಡಾಡಬಾರ್ದು ಫ್ರೀ ಪಿರಡ್ ಇದ್ದಾಗ ಕೂತ್ಕೊಂಡು ಏನಾದರು ವರ್ಕ್ ಮಾಡ್ಕೊಳ್ಳೊ ಥರ ನೀವು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಏಕೆಂದ್ರೆ ಮಕ್ಳು ಆ ಥರ ಎಲ್ಲ ಹೊರಗಡೆ ಓಡಾಡೋದು ಅಷ್ಟು ಸೂಕ್ತ ಕಾಣೋದಿಲ್ಲ ಮತ್ತೆ ಯಾರಾದರು ಔಟರ್ಸ್ ಬಂದಾಗ ಏನು ಇದು ಟೀಚರ್ಸ್ ಇದ್ರು ಮಕ್ಕಳು ಹೊರಗಡೆ ಎಲ್ಲ ಓಡಾಡ್ತಾರೆಲ್ಲ ಅಂತ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಅದನ್ನೆಲ್ಲ ನೀವು ಸ್ವಲ್ಪ ಆವಾಯ್ಡ್ ಮಾಡ್ಕೊಳ್ಬೇಕು ಹಾಂ ಏನೇ ಕೆಲಸ ಇದ್ರೂ ಇಲ್ಲಿ ಅಟೆಂಡ್ರ್ಗಳು ಇರ್ತಾರೆ ಅವ್ರನ್ನು ಕರಿಬೇಕು ಅದೇನಿದ್ರೂ ಅವ್ರ ಹತ್ರ ಮಾಡಿಸ್ಬೇಕಾಗುತ್ತೆ ಹೊರ್ತು ಮಕ್ಳನ್ನು ಜಾಸ್ತಿ ಕ್ಲಾಸ್ ಮಧ್ಯದಲ್ಲಿ ಕರೆಯೋದು ಮತ್ತೆ ಬೇರೆ ಕೆಲಸಗಳಲ್ಲಿ ಉಪಯೋಗಿಸ್ಕೊಳ್ಳೋದು ಆ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಆಯ್ತು ಆಯ್ತು ಒಂದು ಮೀಟಿಂಗ್ ಮಾಡೋಣ ಮೀಟಿಂಗ್ ಮಾಡಿ ಈ ಥರದ್ದೆಲ್ಲ ಸ್ವಲ್ಪ ಬಂದೋಬಸ್ತು ಮಾಡೋಣ ಯಾಕೆ ಅಂದರೆ ಶಾಲೆ ಅಂತ ತಕ್ಷಣ ಮಕ್ಳಿಗೆ ಶಿಸ್ತು ಮುಖ್ಯ ಆಗುತ್ತೆ ನೀವು ಬೇರೆದ್ದೆಲ್ಲ ಹೇಳಿದ್ದೀರಿ ಭೌತಿಕವಾಗಿ ಕಿಟಕಿ ಬಾಗ್ಲುಗಳು ಆ ಥರದ್ದೆಲ್ಲ ಅದೆಲ್ಲ ಸರಿ ಮಾಡ್ಸೋಣ ಅದೆಲ್ಲ ಮಾಡಬೌದು ಆದರೆ ಶಿಸ್ತು ಮೇನ್ ಅಷ್ಟೇ ಹಾಗಾಗಿ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಎಲ್ಲ ರೆಗಲೇಷನ್ ಮಾಡೋಣ ಸರಿ ಮೇರಿಯವ್ರೇ ಆಯ್ತು ಇನ್ನೇನಾದರು ಸಮಸ್ಯೆ ಇದ್ರೆ ಮೀಟಿಂಗ್ಗಳಲ್ಲಿ ನೀವು ನೋಟ್ ಮಾಡ್ಕೊಂಡ್ಬಂದು ಹೇಳಬೇಕು ಹಾಂ ನಾನು ಸಂಬಂಧ ಪಟ್ಟವರ ಜೊತೆ ಮಾತಾಡಿ ಅದಕ್ಕೆ ಒಂದು ಒಳ್ಳೇ ಡಿಸಿಷನ್ ತೊಗೊಳ್ಳೋಣ ಆಯ್ತು ಹಾಂ ತ್ಯಾಂಕ್ ಯು